ಗುಡ್ ಈವ್ನಿಂಗ್ ಮ್ಯಾಮ್ ನಾನು ಚಿಕನ್ ಬಿರಿಯಾನಿ ಆಡ್ರು ಮಾಡಿದ್ದೆ ಒಂದು ಗಂಟೆ ಮುಂಚೆ ಆದರೆ ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಫ್ಯಾ ಫುಲ್ಕನ್ ಫ್ಯಾಮಿಲಿ ರೆಸ್ಟೋರೆಂಟಿನಿಂದ ಅದು ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ದುಡ್ಡು ಸಹ ಪೇ ಮಾಡಿದ್ದೀನಿ ನೂರ ಎಂಬತ್ತು ರೂಪಾಯಿ ಆದರೆ ಅದು ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥಾಗ್ತಿಲ್ಲ ಒಂದು ಗಂಟೆಯಿಂದ ನಾನು ಅವರಿಗೆ ಫೋನ್ ಮಾಡ್ತಾ ಇದ್ದೀನಿ ಅವ್ರು ಏನೂ ನನಗೆ ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ ಏನಕ್ಕೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ನಾನು ಹಾಕಿರುವಂತ ದುಡ್ಡು ನಾನು ಪೇ ಮಾಡಿದಂಥ ದುಡ್ಡನ್ನ ಆನ್ಲೈನ್ ಮುಖಾಂತ್ರನೇ ನನಗೆ ವಾಪಸ್ ಹಾಕಿ ಒಂದು ಗಂಟೆಯಿಂದನೂ ಕಾಯ್ತಾ ಇದ್ರು ಏನೂ ಪ್ರತಿಕ್ರಿಯೆ ಅವರಿಂದ ಸಿಗ್ತಾ ಇಲ್ಲ ಸೊ ನಾನು ಈ ಆರ್ಡರ್ನು ಸಹ ನಾನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ ನನ್ನ ಅಮೌಂಟ್ ನನಗೆ ವಾಪಸ್ ಹಾಕಿ ಅಷ್ಟೇ ಕೇಳೋದು